ಆಗಿನ ಜನ್ರೇಷನ್ಗ ಈಗಿನ ಜನ್ರೇಷ್ಕನ್ಗ ಭಾಳ ಆವಾಗಿನ ಟೈಮ್ನಾಗ ಹಿರಿಯರು ಕಿರಿಯರು ಸಣ್ಣವರು ದೊಡ್ಡೊರು ಅಂತ ಮಾನ ಮರ್ಯಾದೆ ಅವು ಭಾಳಷ್ಟು ಇತ್ತು ಈಗ ಮಾನ ಮರ್ಯಾದೆ ದೊಡ್ಡೋವ್ರು ಸಣ್ಣೋವ್ರು ಅಂತ ಯಾರಾದ್ರು ಭಿ ಮರ್ಯಾದೆ ಕೊಡೋ ಅಂಥ ದಿನಮಾನ ಕೆಟ್ಟು ಹೋಗಿಬಿಟ್ಟಿದೆ ಈಗ ಪೈಲೆ ಏನು ಹಿರೇದು ಇತ್ತಪ್ಪ ಅಂತಂದ್ರೆ ದೂರಾಕೇಸಿ ಹೋಗ್ಬಿಡ್ತಿದ್ರು ಅಲ್ಲೊಬ್ಬರದು ಹಿರಿ ನಮ್ಮ ಮೈದನ ಹೊಂಟಾನ ಅಂತ ಅನ್ನೋದು ಸೆರಗು ಹಾಕೋತಿದ್ರು ಈಗ ದೊಡ್ಡೋರು ಇರಲಿ ಸಣ್ಣವ್ರು ಇರಲಿ ಯಾರಿಗೆ ಯಾರೂ ಅಂಜೋದಿಲ್ಲ ಯಾರಿಗೆ ಯಾರೂ ಕೇಳೋರಿಲ್ಲ ಯಾಕೆ ಈಗ ಈ ಮೂಮೆಂಟೇ ಚೇಂಜಸ್ ಆಗಿ ಹೋಗ್ಯದ ದುನ್ಯಾನೆ ಚೇಂಜ್ ಆಗ್ಯಾದ ಅಂತಂದ್ರೆ ಎಲ್ಲ ಜನ್ರೇಷನ್ನೇ ಚೇಂಜ್ ಆಗಿ ಹೋಗ್ಯಾದ ಆಗಿನ ಟೈಪ್ ಮಂದಿ ಜನ ಬೇರೆ ಇತ್ತು ಮಗ್ ಜನ ಇತ್ತು ಅವಾಗ ಈಗಿನ ಜನ್ರೇಷನಂತೂ ಭಾಳ ಫಾಶ್ಟಾಗಿ ಆಗ್ಯಾದ ಈಗ ಈತಿ ಈ ಕಡೆಯೆಲ್ಲ ರೇಲ್ವೆ ಗಾಡಿ ಹ್ಯಾಂಗ್ ಓಡಿಯಾಡ್ತದಲ್ಲ ಹಾಂಗೆ ಈ ಜನ್ರೇಷನ್ ಅಷ್ಟು ಫಾಶ್ಟ್ ಆಗೇ ಬಿಟ್ಟಿದ ಈಗಿಂದ್ಕೆ ಆಗಿಂದ್ಕೆ ಭಾಳ ವ್ಯತ್ಯಾಸ ಅದ ಅದು ಜನ ನೋಡ್ಕೆಶಿ ತಿದ್ದಕೊಂದ್ಕೇಶಿ ಹೋಗಬೇಕು ಸರಿ ಸಮಾನಾಕೇಶಿ ಎಲ್ಲರ್ಗೆ ಅಷ್ಟೇ ವ್ಯತ್ಯಾಸ ಕೊಟ್ಟಾರ ಇಲ್ಲ ಅಂತಿಲ್ಲ ಆದ್ರೆ ಭಿ ತಗ್ಗಿ ಬಗ್ಗಿ ನೀತಿ ರಿವಾಜು ಏನು ಅದಪ್ಪ ದೊಡ್ಡೋವ್ರು ಸಣ್ಣೋವ್ರು ಅನ್ಕೇಶಿ ತಗ್ಗಿ ಬಗ್ಗಿ ಹೋಗುವಂಥದ್ದು ನಮ್ಮದೊಂದು ಧರ್ಮ ಅದ ಅದು ಈಗ ಹಿರಿಯರು ಹೊಂಟರಪ್ಪ ಅನ್ನೋ ಪಕ್ಕದಾಗ ಹೋಗ್ಬೇಕು ಸಣ್ಣ ಅವ್ರ ಎದ್ರು ನಿಂದಿರ್ಬಾರ್ದು ತಲಿ ಬಾಕೇಶಿ ಹೋಗಬೇಕು ಆಗಿತ್ತು ಈಗ ಭಿ ಒಂದು ಸ್ವಲ್ಪರ ಆ ಕಡೆ ಈ ಕಡೆ ತೋಡಿ ಅದ ಇಲ್ಲಾಂತಿಲ್ಲ ಆದ್ರೂ ಭಿ ನಾವು ತಿಳ್ಕೊಂಡಿ ಬಾದಕ್ ಬದುಕ್ ಮಾಡ ಬದುಕದ್ ಅದ ನಮಗೆ ಜೀವನದಲ್ಲಿ ಈಗ ನಮ್ಮ ತಾಯವ್ರರ ನಮ್ಮ ತಾಯರಿಗೆ ಏನು ಮಾನ ಮರ್ಯಾದೆ ಕೊಡಬೇಕು ಈಗ ಇಂಥದ್ದೇ ಏ ನಡೆ ಎದ್ದು ಹೋಗು ಇಲ್ಲಿಂದ ಇಂತದ್ ಬರ್ತದೆ ತಾಯಿ ತಾಯಿಯೇ ಹೆಂಡ್ತಿ ಹೆಣ್ತಿಯೇ ನಾವು ಅವ್ರಿಗೆ ಎಷ್ಟು ಗೌರವ ಕೊಡ್ತ್ವೋ ಹೆಂಡ್ರಿಗೆ ಭಿ ಅಷ್ಟೇ ಗೌರವ ಕೊಡಬೇಕು ಮಕ್ಳಿಗೆ ಭಿ ಅಷ್ಟೇ ಗೌರವ ಕೊಡಬೇಕು ಅವಾಗ ಎಷ್ಟು ಇತ್ತಲ್ಲ ಆಗಿಂದ್ ಆಗಿಂದೇ ತಲಿ ಈಗೆದು ನಮಗೆ ಈಗ ನನ್ನ ತಲಿ ಏನೂ ಬ್ಯಾರೇದು ಬಂದಿಲ್ಲ ಅದು ನಮ್ಮ ಸಂಸ್ಕೃತಿ ಏನು ಅದ ನಮ್ಮ ಸಂಸ್ಕೃತಿ ಮಾಡ್ಕೊತಾ ಹೋಗ್ಬೇಕು ಕೆಡಸಿ ಹೋಬೇಡ್ರಿ ಪೈಲೇದು ಏನು ಅದ ಹಳೆದ್ ಒಂದು ಚಾರಾಣಿ ಭಾಗರೂ ಇಟ್ಕೊಂಡ್ ನಡೀರಿ ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಹುಣ್ಣಿ ಅಮಾಸೆ ಏನಂತ ಪಾಲಿಸ್ತಿದ್ರು ಅವಾಗ ಹಿರಿಯವರು ಈಗ ಬಂದೋರಪಿ ಸುದೇಕಿ ಅದೇ ಪಾಲಸ್ಕೊತಾ ಹೋಗಿರಿ ಯಾರಿಗೂ ಕೆಟ್ಟದು ಅನ್ಬೇಡ್ರಿ ಯಾರಿಗೆ ಕೆಟ್ಟದು ವಿಚಾರ ಹೇಳ್ಬೇಡ್ರಿ ದಾ ನಂಬಲ್ಲಿ ಏನು ಅರ್ಧ ರೊಟ್ಟಿ ಒಂದು ರೊಟ್ಟಿ ಇತ್ತಂದ್ರೆ ನಾಲ್ಕು ಮಂದಿದಾಗ ಒಂದು ಅರ್ಧರ್ಧ ಮಾಡ್ಕೆಶಿ ಊಟ ಮಾಡ್ಕೆಶಿ ಬದುಕಮ್ಮಿ ಬದ್ಕದು ಇನ್ನೊಬ್ರ ಮನೆ ಆಸೆ ದುರಾಸೆ ಮಾಡ್ಕೊಳೋಕ್ ಹೋಬೇಡ್ರಿ ಇನ್ನೊಬ್ರ ಮನೆ ಕೆಡ್ಸಲಕ್ಕ ಹೋಗ್ಬ್ಯಾಡ್ರಿ ಅವ್ರು ಕೆಡ್ಲಾತ್ತರ ಅಂದ್ರೆ ನಮ್ಮ ನಮ್ಮ ಮನಿದವ್ರು ನಗಬಾರ್ದು ಖುಷಿಲಿಂದ ಇರ್ಬೇಕು ಅವ್ರು ಖುಷಿ ದುಃಖದಾಗ ಅರ ಅಂತಂದರೆ ನಾವು ಖುಷಿಲಿಂದ ಎಂದೂ ಇರಬಾರ್ದು ಒಬ್ರುಗ್ ಒಬ್ಬರು ಅಕ್ಕಪಕ್ಕದಾಗ ಇದ್ದೋರು ಎಲ್ಲರೂ ಒಬ್ರುಗ್ ಒಬ್ಬರು ಹಚ್ಕೊತ್ ಹೊಂದ್ಕೊತ್ ಹೋಬೇಕು ಹಿಂದಕ್ ಹಿರಿಯರು ಭಿ ಹಂಗೇ ಇದ್ದರು ಒಂದು ಮನೆ ಉಪಾಸ ಬಿದ್ದತ್ತು ಅಂದ್ರೆ ನಾಲ್ಕು ಮಂದಿ ತಂದುಕೇಶಿ ಹಾಕೇಶಿ ಏರಿ ಹಿಟ್ ಮಾಡ್ಕೊಂಡ ಉಣ್ರಿ ಅನ್ಕೇಸಿ ಹೇಳಂತ ಮಂದಿ ಇದ್ದೀರು ಅವಾಗ ಯಾಕೆ ಅವಾಗ ಪಂಚುರು ಇದ್ದರು ಹಿರಿಯರು ಇದ್ದರು ತಾಯರು ಇದ್ದರು ನಮ್ಮ ಅಜ್ಜಿಯವ್ರು ಇದ್ದರು ಅವಾಗ ಭಾಳ ಮಾನ ಮರ್ಯಾದೆ ಇತ್ತು ಈಗ ಇಲ್ಲಾರ್ದಂಗ ಆಗಿ ಹೋಗ್ಯದ ಅಂತಿ ಭಿ ಅಲ್ಲಿ ಇಲ್ಲಿ ಅದ ಅದು ಇಟ್ಟು ಭಿ ಇಟ್ಕೊಂಡ್ ಕೇಶಿ ಹೋಗಿ ರೀ ಮುಂದೆ ಇಂಥದ್ದು ದಿನ್ಮಾನ ಬರ್ತವೆ ಅನ್ಕೇಸ್ ಗೊತ್ತದೆ ಏನು ಫಾಶ್ಟ್ ಆಕೇಸಿ ಫಾಶ್ಟ್ ಹೋಗ್ಬೇಡ್ರಿ ನಮ್ದು ಎಲ್ಲ ದುಶ್ಚಟಗಳು ಬಿಟ್ಟು ಬಿಟ್ಕೇಸಿ ಶಾಂತಿ ಸಮಧಾನ ಆಗಿದ್ದಕೇಸಿ ಅವ್ವ ಅಕ್ಕ ತಾಯಿ ತಂದೆ ಅಣ್ಣ ತಮ್ದೋರು ಅಂದ್ಕೇಸಿ ಮಾಮ ಗೀಮ ಅಂದ್ಕೇಸಿ ತಗ್ಗಿ ಬಗ್ಗಿ ಇಲ್ಲಿಂದ ಹೋಗಿ ಮರ್ಯಾದೆ ಇಲ್ಲಿ ಕೊಟ್ಕೇಸಿ ಅಂದ್ಕೇಸಿ ಜೀವನ ಮಾಡೋದ್ ಕಲಿಯಿರಿ ಜೀವನ ಮತ್ತೊಂದು ಸರ್ತಿ ಹುಟ್ಟಿ ಬರೋದಿಲ್ಲ ಅವ್ರೇನ್ ಥರ ಮಾಡ್ಯಾರ ನಾವು ಭಿ ಅದೇ ಥರ ಮಾಡ್ಕೊಬೇಕಪ್ಪ ಅವ್ರು ಫಾಶ್ಟ್ ಅದರ ನಾವು ಫಾಶ್ಟ್ ಮಾಡ್ಬೇಕು ಹಾಗಲ್ಲ ನನ್ನ ಮುನ್ ಮುಂದೆ ನನ್ನ ಮಕ್ಳಿಗೆ ಬರ್ಬಾರ್ದು ನಮ್ಮ ತಂದೆ ಏನು ಕಲಿಸ್ಯಾನಪ್ಪ ನಮ್ಮ ತಂದೆ ಹಾದಿಲಿಂದೇ ಹೋಗ್ತಿದೆವ್ ನಮ್ಮ ತಾಯಿ ಏನು ಕಲ್ಸ್ಯಾಳಪ್ಪ ನಮ್ಮ ತಾಯಿ ಹಾದಿಲಿಂದೇ ಹೋಗ್ತಿದೇವೆ ನಾವು ಮುಂದೆ ಅದ್ರ ಮುಂದೆ ಹೋಗ್ಬೇಕಾಯ್ತಂದ್ರೆ ನಿಮ್ಮ ಕಾಲ್ಮೇಲೆ ನೀವು ಕಾಲು ಹುಡುಕೊಂಡ್ ಹೋಗ್ತೀರಿ ನಾವ್ ಮಾಡೋ ಧರ್ಮ ದಾನ ಒಳ್ಳೆಯದೇ ಬಗಸ್ದೆ ಕೆಟ್ಟದೇನೂ ಬಗಸಲ್ಲ ಆಗಿನ ಜನ್ರೇಷನ್ಗೇನಿತ್ತು ಅವಾಗ ಹತ್ತನೇ ಪಾಸ್ ಇದ್ದಿಲ್ಲ ಏಳನೇ ಪಾಸ್ ಐದನೇ ಪಾಸ್ ಅದು ಅದ್ರಿಗೆ ನೌಕರಿ ಆಗೋದು ಆಗ ಈಗ ಡಿಗ್ರಿ ಕಲ್ತೋರಿಗೆ ನೌಕರಿ ಇಲ್ಲ ಯಾಕೆ ಅಷ್ಟು ಫಾಶ್ಟ್ ಹೋಗ್ಯಾರ ಜನ ಒಂದೇ ಪಾಯಿಂಟ್ ಕಡಿಮಿ ಇತ್ತು ಅಂತಂತ ಅಂದ್ರೂ ಭಿ ನೌಕರಿ ನಮ್ಗೆ ಬರಲ್ಲ ಇನ್ನೊಬ್ರಿಗೆ ಸಿಗ್ತಾವೆ ಅದರಾಗ ನೀವು ಫಾಶ್ಟ್ ಮಾಡ್ಕೊಂಡ್ ಹೋರಿ ನೀವು ಭಿ ಹುಷಾರಾಗಿರಿ ಜಾಗತೆಗೆ ಜಾಗ್ರತೆಗೆ ಇರಿ ಈಗ ಎಲ್ಲಾವುದ್ದೆಯೂ ಚೇಂಜ್ ಆಗ್ಯದ ನೀವು ಭಿ ಚೇಂಜ್ ಆಗಿರಿ ಎಲ್ಲೊರ್ಗೆ ತಗ್ಗಿ ಬಗ್ಗಿ ಮಾನ ಮರ್ಯಾದೆ ಕೊಟ್ಕೊತಾ ಹೋಗ್ರಿ ಮತ್ತೇನೂ ಇಲ್ಲ ಇದಕ್ಕಿಂತ ಹೆಚ್ಚು ಏನೂ ಹೇಳೋಪ್ಪಲೆ ಇಲ್ಲ ಏನೂ ಮುಂದೆ ಬರುವಂಥ ದಿನ್ಗಳು ಹ್ಯಾಂಗೆ ಬರ್ತವೆ ಹ್ಯಾಂಗೆ ಇಲ್ವೋ ರ್ಯಾಷಿಂದ ಹೋಗ್ಬೇಡ್ರಿ ಭಾಳ ರ್ಯಾಷ್ ಹೋಯ್ತು ಅಂದ್ರೆ ನಮಗೆ ಹಾನಿ ಅದ ಅದು ಸಿಟ್ಟಿಗ್ ನಾವು ಕೊಟ್ಟಿವಿ ಅಂತಂದ್ರೆ ನಮ್ಮ ಕೈಗೆ ನಮ್ಮ ಬುದ್ಧಿ ನಮಗೇ ಕೆಟ್ಟು ಹೋಗ್ತದ ಏನು ಅವಾಗ ಹಿರಿಯರು ಏನಂತಾರೆ ಏ ಅಂತಂತ ಅಂದ್ರೆ ಮುಂದುಕ್ಕೆ ಹೋಗ್ತಿತ್ತ್ ಅವಾಗ ಜನ ಈಗ ಎಲ್ಲ ಏಯ್ ಅಂತಂದರೆ ನೀ ಯಾರಪ್ಪ ನನಗೆ ಕೇಳೋರು ಅಂತ ಅಂತದ ಬೇಡ್ರಪ್ಪ ಗ ಹಿರಿಯರ ಎದುರ್ಗೆ ಗ ಸಣ್ಣವ್ರು ಇದ್ರೆ ಅಂಥ ಅಕಡ್ ಮುಂದುಕ್ಕೆ ಹೋಗೋ ಈ ಇಷ್ಟೇ ಈ ಥರ ಅವ್ರು ಮರ್ಯಾದೆ ಕೊಟ್ಟು ಮಾತಾಡ್ಕೊಂತ ರೀ ಇದೇ ಇದಕ್ಕಿಂತ ಹೆಚ್ಚೇನೂ ಹೇಳಪ್ಪಲೆ ಇಲ್ಲ ತಿಳ್ಕೋ ರೀ ಗ ನಮ್ಮ ಮನಿಗೆ ಬೆರ್ಳತ್ತದು ಅಂತಂದ್ರೆ ಇನ್ನೊಬ್ರ ಮನಿಗೆ ಕೆಡ್ಸ್ಲಾಕ ಹೋಗ್ಬ್ಯಾಡ್ರಿ ಇಷ್ಟೇ ಏನೂ ಮತ್ತೇನೂ ಇದಕ್ಕಿಂತ ಹೆಚ್ಚು ಹೇಳ್ಕೊತ ಕೆಶಿ ನಿಮ್ಗೇನೂ ಹೇಳೊಪ್ಪಲೆ ಇಲ್ಲ ನಮ್ಮ ಮನ್ಯಾಗೆ ನಮ್ಮ ಹೆಂಡ್ರಿಗೆ ಭಿ ಹೇಳ್ತೇವೆ ನಮ್ಮ ಮಕ್ಳಿಗೆ ಭಿ ಹೇಳ್ತೇವಪ್ಪ ನಾವು ಕಲಿಸಿಲ್ಲದ ಶಾಲಿ ಮುಂದೆ ನೀವು ಕಲಿಲಿಕ್ಕ ಹೋಗ್ಬೇಡ್ರಿ ಅನ್ಕೆಸಂತ ಹೇಳ್ತೀನ್ ರೀ ಅದಕ್ಕಿಂತ ಹೆಚ್ಚೇನೂ ಹೇಳಪ್ಪಲೆ ಇಲ್ಲ